ನಮ್ದೊಂದು ಪುಟ್ದೊಂದು ಗ್ರಾಮ ಪುಟ್ಟ ಗ್ರಾಮ ನಗರದಿಂದ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಊರು ಊರ್ನ ಹೆಸ್ರು ಅರ್ಕಲ್ವಾಡಿ ಅರ್ಕಲ್ವಡೀ ಗ್ರಾಮದಲ್ಲಿ ನಾವು ವರ್ಷಕ್ಕೊಂದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ ವರ್ಷಕ್ಕೊಂದಿನ ಹಬ್ಬ ಆಚರಣೆ ಉದ್ದೇಶ ಅಂತ ಅಂದ್ರೆ ಈ ಎಲ್ಲ ಊರಿನ ಜನರು ಈ ಬ್ ಜಾತ್ರೆಗೆ ಬಂದು ಸೇರ್ತಾರೆ ಈ ಜಾತ್ರೆ ವಿಶೇಷತೆಯೇ ಹಾಗಿದೆ ಯಾಕೆಂದರೆ ನಾವೂ ಜಾತ್ರೆ ಅಂದರೆ ನಮ್ಮೂರಿನ ಪಕ್ಕದಲ್ಲಿ ಅಂದರೆ ಕೊತ್ಲವಾಡಿ ಗ್ರಾಮ ಅಂದರೆ ನಮ್ಮ ಅರ್ಕಲ್ವಾಡಿಯ ಮೂರು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಕೊತ್ಲವಾಡಿ ಗ್ರಾಮದಲ್ಲಿ ನಾವು ಮಾರಮ್ಮನ ಜಾತ್ರೆಯನ್ನು ಮಾಡ್ತಿದ್ವಿ ಆ ಜ ಆ ಜಾತ್ರೆ ನೋಡೋದಕ್ಕೆ ನಾವೂ ನಮ್ಮ ಬಾಲ್ಯದಲ್ಲಿ ಏನು ಮಾಡ್ತಿದ್ವಿ ಅಂತ ಅಂದ್ರೆ ಅವಾಗ ಹೆಚ್ಚು ಬಸ್ಸು ಕಾರುಗಳು ಅದೇ ವ್ಯವಸ್ಥೆ ಇರಲಿಲ್ಲ ಯಾವ ಈಗಿಂದ ಏನು ಮಾಡ್ತಿದ್ದೆವು ಸಂಜೆ ಹೊತ್ತಲ್ಲಿ ಆ ಊರಿಗೆ ನಡ್ಕೊಂಡು ಸಹ ನಾಲ್ಕೈದು ಕಿಲೋಮೀಟ್ರ್ ನಡೆದು ಆ ಊರಿಗೆ ಜಾತ್ರೆ ನೋಡೋಕ್ಕೆ ಹೋಗ್ತಿದ್ವಿ ಆ ಜಾತ್ರೆ ಸಂದರ್ಭಗಳಲ್ಲಿ ನಾವು ಅಲ್ಲಿ ತೆಗೆದ ಸ್ವೀಟ್ಗಳನ್ನ ತಿನ್ನೋದಕ್ಕೆ ಹಾಗೆ ಅಲ್ಲಿ ಬಗೆ ಬಗೆಯ ಊಟಗಳನ್ನು ಮಾಡ್ತಾಯಿದ್ರು ಆ ಊಟನ ಅಲ್ಲಿ ತಿನ್ನೋದಕ್ಕೆ ನಮಗೆ ತುಂಬ ಆಸೆ ಆಗ್ತಿತ್ತು ಯಾಕೆಂದ್ರೆ ಬಾಲ್ಯದಲ್ಲಿ ನಾವು ಬರೀ ಸ್ವೀಟು ಖಾರ ಅಲ್ಲಿರತಕ್ಕಂಥ ಒಂದೂ ಆ ಭಾಗದವನ ಅದನ್ನ ನೋಡಿ ನಾವು ಸಾಕಷ್ಟು ಎಂಜಾಯ್ ಮಾಡ್ತಿದ್ವಿ ಅಲ್ಲಿ ಸಣ್ಣ ಸಣ್ಣ ಹಾಟೋ ಸಾಮಾನುಗಳೆ ನೋಡಿದಾಗ ಅಲ್ಲಲ್ಲೆ ನಿಂತ್ಕೊಂಡು ನೋಡೋದು ಅದು ತಗೊಳ್ಬೇಕು ಅನ್ನೋದು ಒಂದು ಕಾತುರ ಅಂದ ಆ ಬಾಲ್ಯದಲ್ಲಿ ಇತ್ತು ಇವಾಗ ಇವಾಗ್ಲೂ ಸಹ ಜಾತ್ರೆ ವಿಶೇಷತೆ ಇದೆ ಬಟ್ ಏನಾಗಿದೆ ಅಂದರೆ ಮ ನಾವು ಬಾಲ್ಯದ ಜೀವನ್ದಲ್ಲಿ ನಾವೇನೂ ಅಷ್ಟು ವೈಭವೋಪೇತ್ವಾಗಿ ಎಂಜಾಯ್ ಅಂದರೆ ಹೆಚ್ಚು ಖುಷಿ ಪಟ್ಟಿದ್ವೋ ಅದೆ ರೀತಿ ಖುಷಿ ಪಡೋಕೆ ಆಗ್ತಿಲ್ಲ ಏಕೆಂದರೆ ಈಗ ದೊಡ್ಡವರಾಗ್ತಾ ಆಗ್ತಾ ಬರ್ತಾ ಏನಾಗಿದೆ ಆ ಜಾತ್ರೆಯ ವರ್ಚಸ್ಸನ್ನು ಕಳ್ಕೊಂಡಿದೆ ಅಂತ ಹೇಳೋಕೆ ಆಗೋಲ್ಲ ಬಟ್ ಮಾಡ್ತಾಯಿದ್ದಾರೆ ಬಟ್ ನಮ್ಮ ನಮ್ಮ ಬಾಲ್ಯ ಬಾಲ್ಯ ಜೀವನದಲ್ಲಿ ಎಷ್ಟೋ ವಿಜೃಂಭಣೆಯಿಂದ ನಡಿತಾ ಇತ್ತೋ ಆ ಜಾತ್ರೆ ಈಗಲೂ ಸಹ ಅದೆ ರೀತಿ ನಡಿತಾ ಇದೆ ಬಟ್ ಆವಾಗ ನಾವೇನು ಮಾಡ್ತಿದ್ವಿ ನಡ್ಕೊಂಡು ಹೋಗ್ತಿದ್ವಿ ಈಗ ವೆಯಿಕಲ್ ಮುಖಾಂತರ ಅಂದರೆ ಆಟೋಗಳು ಸ್ಕೂಟ್ರ್ಗಳು ಕಾರು ಬಸ್ಸು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಜಾತ್ರೆಯ ಒಂದು ಮುಖ್ಯ ವಿಶೇಷತೆ ಅಂದರೆ ಆದಷ್ಟು ಹೆಣ್ಣು ಮಕ್ಕಳಿಗೆ ಇದೂ ವಿಶೇಷತೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಮಾರಮ್ಮನ ದೇವ ಅಂದರೆ ಈ ಈ ಈ ದೇವರು ಜಾಸ್ತಿ ನಂಬಿಕೇನ ಹೊಂದ್ತಕ್ಕಂಥ ದೇವರು ಯಾಕೆಂದ್ರೆ ತಾವೂ ಏನೇ ಒಂದು ಹರಕೆಯನ್ನು ಕಟ್ಕೊಂಡ್ರೆ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಿದ್ದರು ಹರಕೆಯನ್ನು ಕಟ್ಕೊಂಡು ಎಸ್ಪೆಷಲಿ ಬರ್ತಾಯಿದ್ರು ಯಾಕಂದ್ರೆ ಹೆಣ್ಣು ಮಕ್ಕಳು ಆದಷ್ಟೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೇನ ನೋಡೋದಕ್ಕೆ ಬರ್ತಾಯಿದ್ರು ಯಾಕೆಂದ್ರೆ ಈ ಜಾ ಹೆಸ್ರೇ ಹೇಳ್ದಾಗೆ ಇದು ಮಾರಮ್ಮನ ಜಾತ್ರೆ ಆದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರೆ ಹೆಚ್ಚು ಇಲ್ಲಿ ನಾವೂ ನೋಡ್ಬಹುದು ಈ ಜಾತ್ರೆಯ ಒಂದು ಸಂದರ್ಭಗಳಲ್ಲಿ ಏನು ಮಾಡ್ತಿದ್ದರು ಒಂದು ಹೊಸ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೇನ ಕೊಡಿಸ್ತಕ್ಕಂಥದ್ದು ಸಂಬಂಧಿಗಳಿಗೆ ಹೊಸ ಬಟ್ಟೇನ ಕೊಡ್ಸತಕ್ಕಂಥದ್ದು ಎಲ್ಲ ರೀತಿಯಾದಂಥ ಒಂದು ಅವ್ರಿಗೆ ಹಬ್ಬದ ಸಂದರ್ಭ್ದಲ್ಲಿ ಏನೆ ತೊಂದರೆ ರೀತಿ ಬರದೆ ರೀತಿ ನೋಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ತಿದ್ವಿ ಮನೆಗಳಲ್ಲಿ ಈಗಿನ ಮಕ್ಕಳು ಹೊಸ್ದಾಗಿ ಬಾ ಅಪ್ಪನ ಮನೆಗೆ ಬಂದಾಗ ಜಾತ್ರೆ ಎಸ್ಪೆಷಿಯಲಾಗಿ ಈ ಜಾತ್ರೆ ಅಂದರೆ ಮಾರಮ್ಮನ ಜಾತ್ರೆ ನೋಡೋಕೆ ಬಂತು ಅಂದರೆ ಸಾಕು ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆನ ತೆಗೆಯೋದು ಸೀರೆನ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಹಾಗೆ ಎಲ್ಲರಿಗೂ ಹೊಸ ಬಟ್ಟೆಯನ್ನು ತೆಗ್ದು ಆ ಹಬ್ಬವನ್ನ ಸಂಭ್ರಮದಿಂದ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಹೇಗೆಂದ್ರೆ ನಮ್ಮೂರಿನ ಪಕ್ಕದಲ್ಲಿ ಆ ಜಾತ್ರೆ ದ ದೇವಿಯ ಅಲಂಕಾರ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲ ವೈಭವಿತವಾಗಿ ನಡೀತಾ ಇತ್ತು ಅದಾ ಆ ಒಂದು ಶೃಂಗಾರವನ್ನು ನೋಡೋದಕ್ಕೆ ಹೆಚ್ಚು ಹೆಚ್ಚು ಜನ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಈ ಜಾತ್ರೆ ಸುಮಾರು ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿ ಬೆಳಗ್ಗಿನ ಜಾವ ಮೂರ್ಗಂಟೆವರೆಗು ಸಹ ಜಾತ್ರೆ ಸಂಪೂರ್ಣವಾಗಿ ನಡೀತಾ ಇತ್ತು ಈ ಜಾತ್ರೆಯ ವಿಶೇಷತೆ ಏನಂತ ಅಂದ್ರೆ ಕರಗ ಕುಣಿತ ಆಮೇಲೆ ಢೊಳ್ಳು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ನಾಟಕಗಳು ಅದೆ ರೀತಿಯಾದಂಥ ಸಿನಿಮಾಕ್ಕೆ ಸಂಬಂಧಿತ ಕೆಲವು ಏನಂತ ಕರಿತೀವಿ ಅದು ಟೆಂಟ್ಗಳಲ್ಲಿ ಆ ಸಿನ್ಮಗಳನ್ನು ತೋರಿಸ್ತಾಯಿದ್ರು ಏಕೆಂದ್ರೆ ಆಗ ಯಾಕೆಂದ್ರೆ ಅವಾಗ ನಾವು ಹೆಚ್ಚು ಸಿನ್ಮಾಗಳನ್ನು ನೋಡೋಕಾಗ್ತಿಲ್ಲ ಆ ಜಾತ್ರೆ ಅಂತ ಬಂದಾಗ ಆ ಜಾತ್ರೆಯಲ್ಲಿ ಹೆಚ್ಚು ಹೆಚ್ಚು ಸಿನ್ಮಗಳನ್ನು ಅಲ್ಲಿ ತೋರಿಸ್ತಾಯಿದ್ರು ನಾವು ಯಾವುದು ಸಿನ್ಮಗಳನ್ನು ನೋಡಿರಲಿಲ್ವೊ ಅಥ್ವಾ ನೋಡಿದರು ನೋಡಿಲ್ಲದಿರೊ ಸಿನ್ಮ ನೋಡೋದಕ್ಕೆ ಜಾಸ್ತಿ ನಾವು ಜಾತ್ರೆ ಸಮಯದಲ್ಲಿ ಹೋಗ್ತಾಯಿದ್ವು ಹಾಗೆ ನಮ್ಮ ಬಾಲ್ಯದ ಒಂದು ಆಟ ಆಡಿದ ಸಂದರ್ಭ ಅಂದರೆ ಜಾತ್ರೆಗೆ ಹೋದಾಗ ಈ ರಾಟೆ ಅಂತ ಕರಿತೀವಿ ರಾಟೆ ಸುತ್ತೋದು ಮತ್ತೆ ಆ ರಾಟೆ ಒಂದು ಬಾಲ್ಯದ ನೆನಪು ಇನ್ನೂ ಸಹ ಮಾಸಿಲ್ಲ ಅದು ಆ ಅದು ಆ ಊರಿಗೆ ಹೋದಾಗೆಲ್ಲ ಆ ಒಂದು ರಾಟೆಯನ್ನು ಆಡಿ ಮ ಈ ಮ ಬಾಲ್ಯದಲ್ಲಿ ಏನೇನು ಒಂದು ಸಂತೋಷನ ಪಟ್ಟಿದ್ದೆವೋ ಅದೆಲ್ಲ ಸಹ ನಾವು ಬಾಲ್ಯ ಮಾಡಿದ್ವಿ ಬಟ್ ಈ ಈ ಜಾತ್ರೆಯ ಒಂದು ವಿಶೇಷತೆ ಏನೆಂದ್ರೆ ಅಲ್ಲಿ ಮಾರಮ್ಮನಿಗೆ ಸಂಬಂಧ ಕೆಲವು ಬೋ ಭೋಜನಗಳ ವ್ಯವಸ್ಥೆಯನ್ನು ಮಾಡ್ತಿದ್ದರು ಅಂದರೆ ಕೆಲವರು ಸಹ ಈ ಮಾಂಸಹಾರ ತಿನ್ನೋರಿಗೆ ಮಾಂಸ ಅಂದರೆ ಆರು ಕೆಲವು ಅವರು ಏನು ಮಾಡ್ತಿದ್ದರು ಕೋಳಿ ಕುರಿಗಳನ್ನು ಬಲಿ ಕಾ ಕೊಟ್ಟು ಅದರಲ್ಲಿ ಅವರ ಸಂಬಂಧಿಗಳನ್ನ ಕರೆದು ಸಹ ಅವರಿಗೆ ಅಡುಗೆಯನ್ನು ಮಾಡಿ ಖುಷಿ ಪಡಿಸ್ತಾಯಿದ್ರು ಬಟ್ ಸಸ್ಯಹಾರ ಮಾಡಿ ಅಂದರೆ ಈ ಮಾಂಸಹಾರನ ಹೊರತುಪಡಿಸಿ ಅಂದರೆ ಮಾಂಸಹಾರ ತಿಂದೋರಿಗೆ ಏನು ಮಾಡ್ತಿದ್ದರು ಅವರಿಗೆ ಅನ್ ಎಲ್ಲರಿಗೂ ಸಾಮೂಹಿಕ ಅಂದರೆ ಸಸ್ಯಹಾರ ಭೋಜನವನ್ನು ಮಾಡಿ ಮಾಡಿಸ್ತಾ ಇದ್ದರು ಬಟ್ ಮಾಂಸಹಾರ ತಿನ್ನೋರು ಅವರು ಏನು ಮಾಡಿದರು ಸಪ್ರೇಟ್ ಆಗಿ ಅದನ್ನು ದೇವಿಗೆ ಅಂದರೆ ಒಪ್ಪಿಸಿ ಆನಂತರ ಅವರು ಅಂದರೆ ಬೇರೆ ಸಹ ಬೇರೆ ಬೇರೆ ಒಂದು ಕ್ಯಾಂಪ್ ಒಂದು ಏನು ಮಾಡ್ತೀವಿ ಒಂದು ಟೆಂಟ್ ಅನ್ನು ಹಾಕ್ಕೊಂಡು ಆ ನೆಂಟರುಗಳನ್ನ ಅವರ್ ಒಂದೂ ಸಂಬಂಧಿಗಳನ್ನ ಕರೆದು ನಾನು ಅಲ್ಲಿ ಆ ಒಂದು ಭೋಜನ ವ್ಯವಸ್ಥೆನ ಮಾಡ್ತಾಯಿದ್ದರು ಬಟ್ ಆವಾಗ ಆ ಸಂದರ್ಭದಲ್ಲಿ ಬಟ್ ಈಗ ಏನಾಗಿದೆ ಅಂತ ಅಂದ್ರೆ ಕಳೆದ ಒಂದು ಐದು ವರ್ಷದಲ್ಲಿ ನಮ್ಮೂರಿನ ಪಕ್ಕದಲ್ಲಿ ಇರತಕ್ಕಂಥ ಕೊತ್ಲವಾಡಿ ಜಾತ್ರೆ ಏನು ವಿಶೇಷತೆ ಇಷ್ಟೂ ವಜ್ರುಮೆಂಟ್ ಇರ್ತಿತ್ತು ಅಲ್ವ ಸಂಭ್ರಮದಿಂದ ಅದೇ ರೀತಿಯಾಗಿ ನಮ್ಮ ಊರಲ್ಲೂ ಸಹ ಅದೇ ರೀತಿ ಜಾತ್ರೆ ನಡಿಬೇಕು ನಮ್ಮಲ್ಲಿಯೂ ಜಾತ್ರೆ ನಡಿಬೇಕು ಯಾಕೆಂದ್ರೆ ಕೊತ್ಲವಾಡಿ ಮತ್ತು ಅರಕಲ್ವಾಡಿ ಎರಡೂ ಸಹ ಅಕ್ಕಪಕ್ಕದ ಹಳ್ಳಿ ಆದ್ದರಿಂದ ಕೊತ್ಲವಾಡಿ ಮಾರಮ್ಮ ಮತ್ತು ಅರಕಲ್ವಾಡಿ ಮಾರಮ್ಮ ದೇವಸ್ಥಾನಗಳು ದೇವಸ್ಥಾನ ಏನು ಇದೆ ಇಬ್ಬರೂ ಸಹ ಅಕ್ಕ ತಂಗಿ ಆದ ಕಾರಣ ಈಗೇನು ಮಾಡಿದ್ದಾರೆ ಐದು ವರ್ಷದ ಹಿಂದೆ ಆ ಊರಲ್ಲಿ ಏನು ಜಾತ್ರೆ ಆಗ್ತಿತ್ತೋ ಆ ಒಂದು ಜಾತ್ರೆ ನಮ್ಮ ಅರಕಲ್ವಾಡಿ ಗ್ರಾಮದಲ್ಲೂ ಸಹ ಆಗಬೇಕು ನಾವು ವರ್ಷ ವರ್ಷ ನಾವಲ್ಲಿ ನಡ್ಕೊಂಡು ಅಥ್ವಾ ಇನ್ನೇನು ದೇವರ ದರ್ಶನ ನೋಡಿಕೊಂಡು ಬರ್ತಿದ್ದೆವಲ್ಲ ಅದೆ ರೀತಿ ಎಲ್ಲ ಜನಗಳೂ ಸಹ ನಮ್ಮೂರಲ್ಲೂ ಸಹ ದೇವಸ್ಥಾನ ಇರೋದರಿಂದ ಎಲ್ಲರೂ ಇಲ್ಲ ಸೇರಿಸೋಣ ನಮ್ಮಲ್ಲೂ ಸಹ ಜಾತ್ರೇನ ಮಾಡಿ ಅಕ್ಕಪಕ್ಕದ ಹಳ್ಳಿಗಳಿಂದೆಲ್ಲ ಜನಗಳನ್ನು ಕರೆದು ನಾವೂ ಅವರ ರೀತಿಯಲ್ಲಿ ನಾವು ಹಬ್ಬವನ್ನು ಮಾಡಬೇಕು ಅಂತ ಒಂದು ಆಸೆ ಹುಟ್ತು ಆ ಆಸೆ ಹುಟ್ಟಿ ಈಗೇನಾಗಿದೆ ಈಗ ಐದು ವರ್ಷದ ಹಿಂದೆ ಏನು ಆಗಿದೆ ಜಾತ್ರೆ ನಮ್ಮಲ್ಲೂ ಸಹ ಅರಕಲ್ವಾಡಿ ಗ್ರಾಮದಲ್ಲಿ ಮಾಡ್ತಿದ್ದಾರೆ ಈ ಜಾತ್ರೆನ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಯಾ ಪ್ರತಿಯೊಬ್ಬ ಅಂದರೆ ಸಸ್ಯಹಾರಿ ತಿನ್ನೋರು ಮಾಂಸಹಾರಿ ತಿನ್ನೋರು ಸಹ ಎಲ್ಲ ವರ್ಗದ ಜನರು ಸಹ ಈ ಜಾದ ಹಬ್ಬವನ್ನ ಮಾಡ್ತಾರೆ ಮಾಡೋದು ಅಂದರೆ ನಮಗೆ ವಿಶೇಷತೆಯಾಗಿ ಮಾರಮ್ಮನಿಗೆ ಹರಕೆಯನ್ನ ಕಟ್ಕೊಳ್ಳೋದು ಅಂದರೆ ಮ ಮಾರಮ್ಮನ ಅಂದರೆ ಏ ನಮಗೆ ತಲೆನೋವು ಜ್ವರನೋ ಇನ್ನೇನು ಹೊಟ್ಟೆನೋವು ಅಥ್ವಾ ಇನ್ನೇನು ಚರ್ಮಕ್ಕೆ ಸಂಬಂಧಿಸ್ಪಟ್ಟಂಥ ಕಾಯಿಲೆಗಳೇನೋ ಏನಾದರೂ ಇದರಿಂದ ಬಳಲ್ತಿದ್ದರೆ ಆ ದೇವಿಗೆ ಹರಕೆಯನ್ನು ಕಟ್ಟಿದಾಗ ಆ ಹರಕೆಯನ್ನು ನಾವು ಪೂರೈಸಿದಾಗ ಆ ಕಾಯಿಲೆಯಿಂದ ನಾವು ಮುಕ್ತಿಯನ್ನು ಒಂದು ಅದು ಅದರಿಂದ ಪರಿಹಾರ ಸಿಗುತ್ತೆ ಅನ್ನೋದು ನಂಬಿಕೆ ಈಗಲೂ ಸಹ ಜನರಲ್ಲಿ ಇದೆ ಆದ್ದರಿಂದ ಏನು ಮಾಡ್ತಾರೆ ಈ ಮಾರಮ್ಮನ ಜಾತ್ರೆಯ ಜ ಸಂದರ್ಭಗಳಲ್ಲಿ ಭಯ ಭಕ್ತಿಯಿಂದ ಏನು ಮಾಡ್ತಾರೆ ಬಾಯಿಗೆ ಬೀಗ ಹಾಕ್ಸ್ಕೊಳ್ಳೋದು ಅಥ್ವಾ ಹರ್ಕೆನಾ ಒತ್ತೋದು ಬಾಯಿ ಬೀಗ ಹಾಕ್ಕೊಂಡು ಮಕ್ಳಿಗೂ ಕುಪಲಿ ಬಾಯಿ ಬೀಗ ಅಂತೆ ಏನು ಮಾಡಿ ಈಗಲೂ ಸಹ ತಮ್ಮ ಭಕ್ತಿಯನ್ನ ತೋರ್ಸ್ಕೊಳ್ತ ಇದ್ದಾರೆ ಆ ಒಂದು ಎಸ್ಪ ಒಂದು ಉದ್ದೇಶವಾಗಿ ಹೇಳ್ಬೇಕು ಅಂದರೆ ಈ ಜಾತ್ರೆಯ ಉದ್ದೇಶವೇ ಬಾಯಿ ಬೀಗ ಅಂತ ಅದು ಏಕೆಂದ್ರೆ ಎಲ್ಲೂ ಸಹ ಬಾಯಿ ಬೀಗವನ್ನು ನಾವು ನೋಡೆ ಇಲ್ಲ ಏಕೆಂದ್ರೆ ನಮ್ಮೂರಿಗೆ ಬಂದರೆ ಈ ಮಾರಮ್ಮನ ಜಾತ್ರೆ ಬಂದಾಗ ಬಾಯಿ ಬೀಗ ಹರ್ಕೆ ಕಟ್ಕೊಂಡಿದ್ದೀನಿ ಅದರಿಂದ ಈ ಹರ್ಕೆ ತೀರ್ಸೋಕ್ಕೋಸ್ಕರ ನಾನು ಮಾರಮ್ಮನ ಜಾತ್ರೆಗೆ ಬರ್ತಾ ಇದ್ದೀನಿ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಜನಗಳು ಹೇಳಿದ್ದೂ ಉಂಟು ಈಗಲೂ ಸಹ ಬಾಯಿ ಬೀಗನ ಮಾಡಿಸ್ತಾ ಇದ್ದಾರೆ ಕುಪಲ್ ಬಾಯಿ ಬೀಗ ಸಣ್ಣ ಸಣ್ಣ ಮಕ್ಕಳಿಗೂ ಹುಷಾರು ಇಲ್ಲದಾಗ ಜ್ವರ ಬಂದಾಗ ಇನ್ನೇನೊ ಸಂದರ್ಭಗಳು ಅಲ್ಲಿ ಇದ್ದಾಗ ಮಕ್ಳಿಗೆ ಏನು ಮಾಡ್ತಾರೆ ಹರ್ಕೆನ ಕಟ್ಕೊಳ್ತಾರೆ ಆ ಹರ್ಕೆ ಕಟ್ಕೊಂಡು ಬಾಯಿ ಬೀಗವನ್ನು ಮಾಡಿಸಿ ದೇವರಿಗೆ ಭಕ್ತಿಯನ್ನ ತೋರ್ಸ್ಸ್ಕೊಡ್ವಾಗ ಆ ದೇವರು ತಮ್ಮ ಕಷ್ಟವನ್ನು ನಿರ್ವಹಿಸ್ತೇನೆ ಆದರೆ ನಮಗೆ ಪರ್ಯಾನ ಕೊಡ್ತವ್ನೊ ಏನೋ ನಂಬಿಕೆ ಈಗ ಜನರಲ್ಲು ಸಹ ಇದೆ ಅಂತ ಈಗಲೂ ವಾಡಿಕೆ ಅದರಿಂದ ಏನಾಗಿದೆ ಅರಕಲ್ವಾಡಿಲೂ ಸಹ ಅದೆ ರೀತಿಯಾಗಿ ಈ ಜಾತ್ರವನ್ನು ಈ ಒಂದು ಐದು ವರ್ಷಗಳ ಏನೇನು ಮಾಡಿದಿರೋ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಈಗ ಮಾಡ್ತಾಯಿದ್ದಾರೆ ಆದರಿಂದ ಈ ಜಾತ್ರೆಯಲ್ಲಿ ನಾವು ಅಲ್ಲೇ ಬಾಲ್ಯದ ನೆನಪುಗಳನ್ನ ಏನೇನು ಕಳೆದಿದ್ವೋ ಆ ಊರಲ್ಲಿ ಅದೇ ರೀತಿಯಾಗಿ ನಮ್ಮವರು ಸಹ ಎಲ್ಲ ರೀತಿಯಾದಂಥ ಪೂಜಾ ಕೈಂಕರ್ಯಗಳು ನಡಿಬೇಕು ದೇವಿಗೆ ಸಂಬಂಧ ಪಟ್ಟಂತಹ ಏನೇನು ವಸ್ತ್ರ ವೈಢೂರ್ಯಗಳು ಆಭರಣಗಳು ಏನು ಇದೆ ಎಲ್ಲ ಸಹ ನಮ್ಮ ಅರಕಲ್ವಾಡಿ ಗ್ರಾಮದಲ್ಲಿ ದೇವಿಗೆ ಹಾಕಿ ಆ ದೇವಿಯ ಒಂದು ಅಲಂಕಾರವನ್ನು ನೋಡಿ ಕಣ್ಣು ತುಂಬ್ಕೊಳ್ಳೋದು ಕಣ್ಣು ತುಂಬಿಕೊಂಡು ಅದರಿಂದ ಸಹ ಬೇರೆಯೋರ್ವ ಸಂಬಂಧಿಗಳು ಸಹ ನಾವು ಅದನ್ನು ತಿಳಿಸಿ ನಮ್ಮ ಊರಲಿರತಕ್ಕಂಥ ಹಬ್ಬದ ಒಂದು ವೈಭವವನ್ನು ಅವರು ಸಹ ಕಣ್ಣು ತುಂಬ್ಕೊಳ್ಳೋದಕ್ಕೆ ತುಂಬ ಒಂದು ಸಂತೋಷ ಆಗುತ್ತೆ ಯಾಕೆಂದ್ರೆ ಈ ಜಾತ್ರೆ ಅಂತ ಬಂದಾಗ ಎಲ್ಲರಿಗೂ ಸಹ ಒಂದು ವಿಶೇಷತೆ ಅಂತ ಹೇಳ್ಬೋದು ಈ ಜಾತ್ರೆ ಅಂತ ಬಂದಾಗ ನಾವೂ ಈ ಎಷ್ಟೋ ಜನ ಸಂಬಂಧಿಗಳು ಅಲ್ಲೇ ಸೇರುವಂಥ ಸಂದರ್ಭ ನೋಡ್ಬೋದು ಜಾತ್ರೆ ಮಾಡ್ತೀವಿ ಅಂದರೆ ಸಾಕು ಅಕ್ಕಪಕ್ಕದ ಊರುಗಳಿಂದಾಗಿ ಬಂದು ಬಾಂಧವರು ಎಲ್ಲ ಸಹ ಒಂದು ಈ ಜಾತ್ರೆಗೆ ಸೇರತಕ್ಕಂಥದ್ದು ಈ ಜಾತ್ರೆಯಲ್ಲಿ ಎಲ್ಲರು ಸ ಸಂತೋಷವಾ ಕೂಟದಿಂದ ಒಬ್ಬರು ಒಬ್ಬರು ಬೆರೆತು ಆ ದೇವಿಯ ಕಾರ್ಯದಲ್ಲಿ ಕೈಗೊಂಡು ಸಂತೋಷದಿಂದ ಆ ಜಾತ್ರೆಯನ್ನು ನೋಡಿ ಕಣ್ತುಂಬ್ಕೊಂಡು ಹೋಗ್ತಾರೆ ಆದ್ದರಿಂದ ಈ ಜಾತ್ರೆಯ ವಿಶೇಷತೆ ಇಷ್ಟೇ ಎಲ್ಲ ಊರುಗಳಲ್ಲಿ ಎಲ್ಲ ರೀತಿಯ ವಿಶೇಷತೆ ಇರುತ್ತೆ ಅದೆ ರೀತಿಯಾಗಿ ನಮ್ಮ ಊರಲ್ಲೂ ಸಹ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆಯಲ್ಲೂ ಸಹ ಇದೇ ರೀತಿಯಾದಂಥ ಒಂದು ವಿಶೇಷತೆಯನ್ನು ಕಾಣ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಈ ಜಾತ್ರೆಯ ಸಂದರ್ಭಗಳಲ್ಲಿ ನಾವೂ ಏನು ಮಾಡ್ತಿದ್ವಿ ಅಂತ ಅಂದ್ರೆ ಮೊದಲು ಹಳೆಯ ಸಂಪ್ರದಾಯಗಳನ್ನು ಜಾಸ್ತಿ ಭಕ್ತಿಯಿಂದ ಭಕ್ತಿಪೂರ್ವಕ ಆಗಿ ಮಾಡ್ತಿದ್ದರು ಹಳೆಯ ಒಂದು ಪೂಜಾ ಪದ್ಧತಿಗಳು ನೈವೇದ್ಯಗಳು ಆ ಒಂದು ಏನಿದೆ ಭಕ್ತಿ ಏನಿದೆ ಆ ಒಂದು ಸಂದರ್ಭದಲ್ಲಿ ಜಾಸ್ತಿಯನ್ನು ನಾವು ಆಸನದಲ್ಲಿ ತುಂಬ ಭಕ್ತಿಯಿಂದ ನೋಡ್ತಿದ್ವಿ ಬಟ್ ನಾವೀಗ ಒಂದು ಪ್ರೌಢಾವಸ್ಥೆ ಬಂದಾಗ ನಮ್ಮ ಬಂದಾಗ ಅದರ ಒಂದು ವಿಶೇಷತೆಯನ್ನು ನಾವು ಅಂದರೆ ನೋಡಿ ಅದನ್ನು ಮೊದ್ಲು ಈ ಥರ ಮಾಡ್ತಿದ್ವಿ ಅನ್ನೋದನ್ನು ಮ ಅನ್ನೋದನ್ನು ನಾವು ನೆನ್ಪಲ್ಲಿ ಇಟ್ಕೊಂಡಿದ್ದೀವಿ ಹೊರ್ತು ಅಷ್ಟು ಭಕ್ತಿ ಪೂರ್ವಕವಾಗಿ ಈಗ ನಮ್ಗೆ ಈಗಲೂ ಮಾಡಲಿಲ್ಲ ಬಟ್ ಅದೆ ರೀತಿಯಾಗಿ ಮಹಿಳೆಯರು ಸಹ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದರೆ ಎಸ್ಪೆಶ ಈ ಹೆಣ್ಣು ಮಕ್ಳು ಏನು ಮಾಡಿದ್ದಾರೆ ಅವರಿಂದ ಭಕ್ತಿಯಿಂದ ಸಹ ಯಾವತ್ತು ಅವರು ಹೊರ್ಗಡೆ ಬಂದಿಲ್ಲ ಆ ಭಕ್ತಿ ಮಾರ್ಗವನ್ನು ಅವರು ಈಗಲು ಸಹ ತೋರ್ಪಡ್ಸ್ಕೊಳ್ತಾ ಇದ್ದಾರೆ ಆ ಭಕ್ತಿಯನ್ನು ದೇವರು ನಾವು ಮುರಿದ್ರೆ ನಮ್ಗೆ ಏನಾದ್ರೂ ಅನಾಹುತ ಆಗುತ್ತೋ ಅನ್ನೊ ಭಯದಿಂದ ಇನ್ನೂ ಸಹ ಜನ ಇದ್ದಾರೆ ಆದ್ದರಿಂದ ಆ ಜಾತ್ರೆಯಲ್ಲಿ ಯಾರು ಸಹ ಒಂದು ಅದು ಆ ದೇವಿಗೆ ಒಂದು ಯಾವುದೋ ಚ್ಯುತಿಯನ್ನು ಬರದೇ ರೀತಿಯಾದಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮೂರಲ್ಲೂ ಸಹ ಯಾವುದೇ ರೀತಿ ತೊಂದರೆ ಆಗದಂತೆ ಜನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ಬನ್ನಿ ನಮ್ಮ ಜಾತ್ರೆಯ ವಿಶೇಷತೆಯನ್ನು ನೋಡಿ ಬೇರೆಯವ್ರಿಗೂ ತಿಳಿಸಿ ನಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ತಿಳಿಸಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ